ಬದುಕಿನಲ್ಲಿ ನನಗೆ ನೆಮ್ಮದಿ ಮತ್ತು ಆರೋಗ್ಯ ಎರಡೂ ಇರಬೇಕು ಮನುಷ್ಯನಿಗೆ ನೆಮ್ಮದಿಯಾಗಿರೋದೇ ಮುಖ್ಯ ನೆಮ್ಮದಿಯೊಂದಿದ್ದರೆ ಮನುಷ್ಯನಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಇದ್ದಂಗೆ ಆರೋಗ್ಯನ ಸಮ ಚೆನ್ನಾಗಿಟ್ಕೊಂಡರೆ ಎಲ್ಲ ಇದ್ದಂಗೆ ಆರೋಗ್ಯ ಇಲ್ಲದೇ ಇದ್ದರೆ ಬದುಕಿನಲ್ಲಿ ಏನನ್ನು ಸಾಧ್ನೆ ಮಾಡೋದಕ್ಕಾಗಲ್ಲ ಹಣಾನ ಬೇಕಾದರೆ ಹೇಗಾದ್ರು ಸಂಪಾದನೆ ಮಾಡ್ಬೋದು ಆದರೆ ಆರೋಗ್ಯ ಮತ್ತು ನೆಮ್ಮದಿನ ನಾವೇ ತಗೊಂಬೇಕು ನಾವೇ ಸಂಪಾದನೆ ಮಾಡಿಕೋಬೇಕು ಅದನ್ನ ಅದನ್ನ ಯಾವುದು ಬದುಕಿನ ಜೊತೆ ಅದನ್ನ ಹೋಲಿಸದುಕ್ಕಾಗಲ್ಲ ಬದುಕಿಗೆ ನೆಮ್ಮದಿ ಮತ್ತು ಆರೋಗ್ಯ ಎರಡೂ ಮುಖ್ಯ ಹಣಾನ ಬೇಕಾದರೆ ಹೇಗಾದರು ಸಂಪಾದನೆ ಮಾಡ್ಬೋದು ಏನು ಬೇಕಾದರು ಮಾಡ್ಬೋದು ಆದರೆ ಆರೋಗ್ಯನ ಮತ್ತೆ ಪಡ್ಕೊಳ್ಳಕ್ಕಾಗಲ್ಲ ನಾವು ಆರೋಗ್ಯ ಕೆಡಿಸಿಕೊಂಡ್ರೆ ಮತ್ತೆ ಪಡ್ಕೊಳ್ಳಕ್ಕಾಗಲ್ಲ ನೆಮ್ಮದಿ ಕೆಡಿಸಿಕೊಂಡ್ರು ಕೂಡ ನಾವು ಮತ್ತೆ ಪಡ್ಕೊಳಕ್ಕಾಗಲ್ಲ ಅದಕ್ಕೇನು ಬೇಕೊ ನಾವು ಮೊದಲಿಂದನೇ ಪಾಯ ಹಾಕೊಂಡು ಅದನ್ನ ನೆಮ್ದಿಯಾಗಿ ಮಾಡಿಕೊಳ್ಬೇಕು ನೆಮ್ಮದಿಯಾಗಿರುವಂತೆ ಮಾ ನಡ್ಸಿ ನಡ್ಕೊಂಡು ಹೋಗಬೇಕು ಜೀವನನ ಚೆನ್ನಾಗಿ ಇದ್ಮಾಡಬೇಕು ಇ ಇದೆ ಮಕ್ಕಳು ಮಕ್ಕಳು ಗಂಡ ಎಲ್ಲ ಎಲ್ಲಾದನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಅವರಿಗೂ ಕೂಡ ಅದನ್ನು ನಾವು ನೆಮ್ಮದಿಯಾಗಿರೋದಕ್ಕೆ ಹೇಳ್ಕೊಡ್ಬೇಕು ದುಡ್ಡಿನ್ ಹಿಂದೆ ಹೋಗಬಾರ್ದು ಹಣದಿಂದೆ ಹೋಗಬಾರ್ದು ನಂಬಿಕೆ ಜೀವನ್ದಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಜೀವನದಲ್ಲಿ ನೆಮ್ಮದಿನ ಮತ್ತು ಆರೋಗ್ಯನ ಕೊಡುತ್ತದೆ ಆದಷ್ಟು ಆರೋಗ್ಯದ ಕಡೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ ಬದುಕಿಗೆ ಬದುಕಿನಲ್ಲಿ ಯಾವಾಗಲು ಕೂಡ ನಾವು ಕಷ್ಟಪಡೋದು ನೆಮ್ಮದಿ ಕೆಡಿಸ್ಕೊಳ್ಳೋದು ಅದುನ್ನ ಮಾಡಿಕೊಂಡ್ರೆ ನಮಗೆ ಮೊದಲಿಗೆ ಕೈ ಕೊಡೋದು ಆರೋಗ್ಯ ಆರೋಗ್ಯನ ಪಡ್ಕೊಳ್ಬೇಕು ಅಂತಂದರೆ ಮತ್ತೆ ಸಿಗೋದಿಲ್ಲ ಅದನ್ನ ಏನೂ ಮಾಡದಕ್ಕಾಗಲ್ಲ ಅದುಕೋಸ್ಕರ ಆರೋಗ್ಯನ ಪಡ್ಕೋಬೇಕು ನಮ್ಮ ನಮ್ಮ ಬದುಕಿನಲ್ಲಿ ನೆಮ್ಮದಿನ ಸ್ವಲ್ಪ ನೆಮ್ದಿನ ಕಳಕೊಂಡಿದೀನಿ ಅದನ್ನು ಈಗ ಅನಿಸ್ತಾಯಿದೆ ಅದನ್ನು ಆರೋಗ್ಯ ಮತ್ತು ನೆಮ್ಮದಿನ ಎರಡನ್ನೂ ಕಳಕೊಂಡಿದ್ದೀನಿ ಅದನ್ನು ಇವಾಗ ನಮ್ಮ ನನ್ನ ನನ್ನ ಬದುಕಿನಲ್ಲಿ ಈಗ ಅದೇ ಮುಖ್ಯ ಹಣ ಅಲ್ಲ ಮುಖ್ಯ ನೆಮ್ಮದಿ ಮತ್ತು ಆರೋಗ್ಯ ಮುಖ್ಯ ಅಂತ ಅನಿಸ್ತಾಯಿದೆ ಫ್ರೆಂಡ್ ಫ್ರೆಂಡ್ಸ್ ಜೀವನದಲ್ಲಿ ಫ್ರೆಂಡ್ಗಳನ್ನ ನಂಬೋದು ಆದರೆ ರಿಲೇಷನ್ ನಂಬ್ಕ ನಂಬಕಾಗಲ್ಲ ಸಂಬಂಧಗಳು ಕೆ ಸಂಬಂಧಗಳೇ ನಮ್ಮನ್ನ ಹಾಳು ಮಾಡ್ತದೆ ಆದರಿಂದ ಜೀವನದಲ್ಲಿ ಸ್ನೇಹಿತರಿಗೆ ಪ್ರಾಮುಖ್ಯತೆಯನ್ ಕೊಡಬೇಕು ಬದುಕು ಅನ್ನೋದು ಒಂದು ಸಾಧ್ನೆ ಇದ್ದಂಗೆ ಸಾಧ್ನೆ ಮಾಡಬೇಕು ಜೀವನದಲ್ಲಿ ಮಕ್ಕಳನ್ನ ಒಳ್ಳೆ ಬುದ್ಧಿ ಕಲಿಸಬೇಕು ಒಳ್ಳೆ ವಿದ್ದೆ ಕಲಿ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಮಾಡಬೇಕು ಒಳ್ಳೆ ದಾರಿಯಲ್ಲಿ ನಡೆಯುವ ಹಾಗೆ ಅವರನ್ನ ನೋಡ್ಕೊಳ್ಬೆ ನೋಡಿಕೊಳ್ಳೋದು ಮುಖ್ಯ ಅವರ್ಗು ಕೂಡ ನಾವು ಹಣದಿಂದೆ ಹೋಗಗೋದಕ್ ಬಿಡಬಾರ್ದು ಫಸ್ಟ್ ಆರೋಗ್ಯನ ನೋಡಿಕೊಳ್ಬೇಕು ಅದರ ಕಡೆ ಗಮನ ಕೊಡಬೇಕು ಪ್ರಾಮುಖ್ಯತೇನ ಆರೋಗ್ಯಕ್ಕೇ ಕೊಡಬೇಕು ನೆಮ್ಮದಿಯಾಗಿ ಇರಬೇಕು ಇರೋದ್ರಲ್ಲಿ ನೆಮ್ಮದಿ ಪಡ್ಕೊಳ್ಬೇಕು ಅದನ್ನು ಮಕ್ಳಿಗೆ ಕಲಿಸ್ಬೇಕು ನಾವೂ ಕಲಿತ್ಕೋಬೇಕು ಆದಷ್ಟು ನೆಮ್ಮದಿಯಿಂದ ಇರಬೇಕು ಹಾಸ್ಗೆ ಎಷ್ಟಿರುತ್ತೊ ಅಷ್ಟು ಕಾಲು ಚಾಚಿಕೊಂಡು ನೆಮ್ಮದಿಯಾಗಿರದನ್ನ ಕಲಿತ್ಕೊಬೇಕು ಜೀವನದಲ್ಲಿ ಬ ಯಾವಾಗಲು ಕೂಡನು ನಾವು ಅತೀ ಆಸೆ ಬೀಳಬಾರ್ದು ಇರೋದರಲ್ಲೇ ನೆಮ್ಮದಿಯಾಗಿರ್ಬೇಕು ಬ ಬದುಕಲ್ಲಿ ಒಂದು ಜೀವನ ಅಂತಂದಮೇಲೆ ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನೆಮ್ಮದಿ ಅದನ್ನ ಪಡ್ಕೊಳೋದಕ್ಕೆ ಯಾವರೀತಿ ಇರಬೇಕು ಯಾವ ಏನು ಮಾಡಬೇಕು ಯಾವರೀತಿ ಸಾಧನೆಗಳ್ನ್ ಮಾಡಬೇಕು ಯಾವರೀತಿ ಜೀವನನ ನಡೆಸಬೇಕು ಇದರ ಬಗ್ಗೆ ಗಮನ ಕೊಡಬೇಕು ಯಾವಾಗ್ಲು ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಬೇರೆಯವರ ಬಗ್ಗೆ ಯೋಚನೆ ಮಾಡಬಾರ್ದು ನಮ್ಮ ಗುರಿ ನಮ್ಮ ಮನೆ ನಮ್ಮ ಮಕ್ಳು ಅಂತೇಳಿ ನಾವು ಅದರ ಬಗ್ಗೆ ಗಮನ ಕೊಟ್ಟರೆ ಆದಷ್ಟು ನೆಮ್ಮದಿಯಾಗಿರ್ತೀವಿ ಬೇರೆಯವರನ್ನು ನೋಡಿಕೊಂತೀವಿ ಅಂತೋದರೆ ನಮ್ಮ ಜೀವನನ ನಾವು ಹಾಳುಮಾಡ್ಕೊಂತೀವಿ ಬದ್ಕು ಅದರಿಂದ ನಾವು ನಮ್ಮ ಪ್ರಾಮುಖ್ಯತೆ ನಮಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಬೇರೆಯವರಿಗೆ ಪ್ರಾಮುಖ್ಯತೆಯನ್ ಕೊಡಬೇಕು ಇದ್ರ ಬಗ್ಗೆ ನಾವು ಮಕ್ಳುಗುಳುಗೆ ಕೂಡ ತಿಳುವಳಿಕೆ ಕೊಟ್ಟು ಅವರನ್ನು ಚೆನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಬೇಕು ನಾವು ಬದುಕಿನಲ್ಲಿಯೂ ನಮಗೆ ನೆಮ್ಮದಿ ಮತ್ತು ಆರೋಗ್ಯ ಎರಡಿದ್ದರೆ ಐಶ್ವರ್ಯ ಬಂದಂತೆ ಅದಾಗೆ ಐಶ್ವರ್ಯ ಬರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಜೀವನದಲ್ಲಿ ಮಾಡಿಕೊಂಡು ನೆಮ್ಮದಿಯಾಗಿರದನ್ನ ಕಲಿತ್ಕೋಬೇಕು